ರಮೇಶ್ ಅವರಲ್ಲಾ ವೆಡ್ಡಿಂಗ್ ಇದನ್ ಮಾಡೋರು ನಮ್ದು ನೆಕ್ಸ್ಟ್ ಮಂತ್ ವೆಡ್ಡಿಂಗ್ ಇತ್ತು ರೀ ಅದರಾಗೆಲ್ಲ ಇದು ಮಾಡ್ಬೇಕು ರೀ ಡೆಕೋರೇಷನ್ ಎಲ್ಲ ಮಾಡ್ಬೇಕು ರೀ ಸ್ಟೇಜು ನಮ್ದು ಗದಗ ಹತ್ರ ಕುರ್ತಕೋಟಿ

ಅಂದರೆ ಫ್ಲವರ್ಸ್ ಹಾಕ್ತೀರಾ ಏನು ಬಲೂನ್ಸು ಅದು ಎಲ್ಲ ಹಾಕಿ ಮಾಡ್ಬೌದು ಹಾಂ ಲೈಟಿಂಗ್ಸು ಫ್ಲವರ್ಸಲ್ಲೂ ಎಲ್ಲ ಹಾಂ ಹಾಂ ರೀ ಹಾಂ ಹಾಂ ಹಾಂ ಖರ್ಚು ರೊಕ್ಕ ಎಷ್ಟು ಅಮೌಂಟ್ ಎಷ್ಟು

ಅಂದರೆ ಕಮ್ಮಿ ಹಿಡೀಬೇಕು ಇಪ್ಪತ್ತು ಇಪ್ಪತ್ತು ಹಾಂ ಇಪ್ಪತ್ತಾ ಹಾಂ ಹಾಂ ಇಪ್ಪತ್ತಾರು ಆಯಿತು ಹ್ಞೂ ಸೆ ಹಾಂ ಸಿಂಪಲ್ ಆಗಿ ಬ್ಯೂಟಿಫುಲ್ ಆಗಿ ಮಾಡ್ಕೊಡ್ಬೇಕು ಅಂದರೆ ಇಲ್ಲ ಹ್ಞೂ ಹ್ಞೂ ಹಾನ್ ರೀ

ಕುರ್ತ್ಕ್ ಗದಗ ಹತ್ತಿರ ಕುರ್ತಕೋಟಿ ಹನ್ನೊಂದು ಕಿಲೋಮಿಟರ್ ಐತೆ ನಮ್ಮ ಊರ್ಗೆ ಪ್ರಾಬ್ಲಮ್ ಏನೂ ಇಲ್ಲ ಬಸ್ ಅದಾವೆ ಟೈಮ್ ಟೈಮಿಗೆ ಬಸ್ ಅದಾವೆ ಬಸ್ಸಿಗೆ ಬರಬೇಕು ಹಾಂಗೆ ಹಾಂ ಹಾಂ ಅದರಾಗ ಆದ್ರೆ ಅದರ ಬಾಡಿಗೆನ ರೊಕ್ಕ ಕೊಡ್ತೇವೆ ನಾವೆಲ್ಲ ಅಮೌಂಟ್